ಹಲೋ ನಮ್ಮ ಹೆಸರು ಗೀತಾ ಅಂತಾ ನಾವು ನಿನ್ನೇ ಒಂದು ಜ್ವರದ ಮೆಡಿಸಿನ್ ತಗೊಂಡಿದ್ವಿ ಬಟ್ ಅದು ಸ್ವಲ್ಪ ಬೇರೆ ಇದೆ ಬೇರೆ ಥರ ಕೊಟ್ಟಿದ್ದೀರಾ ಲಾಸ್ಟ್ ಟೈಮ್ ತಗೊಂಡಿದ್ದು ಥರ ಇಲ್ಲ ಅದು ಸಿರಪ್ ಚೇಂಜ್ ಇದೆ ಹ್ಞೂ ಹೌದು ಹೌದ್ ಹೌದು ನಿನ್ನೆ ತಗೊಂಡು ಹೋಗಿ ಹೌದ್ ಹೌದು ಜ್ವರದ ಸಿರಪ್ ತಗೊಂಡೋಗಿದ್ವಿ ಲಾಸ್ಟ್ ಟೈಮ್ ತಗೊಂಡೋಗಿದ್ದು ಥರ ಇಲ್ಲ ಚೇಂಜ್ ಆಗಿದೆ ಅದು ಅಂದರೆ ಅದು ಲಾಸ್ಟ್ ಹ್ಞೂ ಹ್ಞೂ ಹೌದಾ ಇಲ್ಲ ಯಾಕೆಂದ್ರೆ ಬೇರೆ ಇದೆ ಅಲ್ವ ಮತ್ತೆ ಯೂಸ್ ಮಾಡಿ ಏನಾದರು ಹೆಚ್ಚು ಕಡಿಮೆ ಆದರೆ ಮತ್ತೆ ಪ್ರಾಬ್ಲಮ್ ಅಲ್ಲ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ತೀವಾ ಹಾಗಾಗಿ ಹೌದಾ ಎ ನಮಗೆ ಅದು ಸಿರಪ್ಪು ಲಾಸ್ಟ್ ಟೈಮ್ ಕೊಟ್ಟಿದ್ವಲ್ಲ ಅದೇ ಥರ ಚೇಂಜ್ ಮಾಡಿ ಕೊಡ್ಲಿಕ್ಕೆ ಆಗ್ಬೋದಾ ಯಾಕೆಂದ್ರೆ ನಮಗೆ ಅದು ಯೂಸ್ ಮಾಡಿದರೆ ಸಿರಾ ಜ್ವರ ಕೂಡ ಕಡಿಮೆ ಆಗಲಿಲ್ಲಾ ಹಾಗಾಗಿ ನಾವು ಅದನ್ನು ಯೂಸ್ ಮಾಡಕ್ಕೆ ಇಷ್ಟ ಪಡ್ತಿಲ್ಲ ನಮಗೆ ಅದು ಮೆಡಿಸನ್ ಚೇಂಜ್ ಮಾಡಿ ಕೊಡ್ಲಿಕ್ಕೆ ಆಗ್ಬೋದಾ

ಹೌದಾ ಚೆಕ್ ಮಾಡಿ ಹೌದಾ ಮಧ್ಯಾಹ್ನದ ಮೇಲಾ ನೋಡಿ ನೆಕ್ಸ್ಟ್ ಟೈಮ್ ಸ್ವಲ್ಪ ಇದು ನಮಗೆ ಸ್ವಲ್ಪ ಲಾಸ್ಟ್ ಟೈಮ್ ತೊಗೊಂಡಿದ್ದು ಥರಾನೇ ಕೊಡ್ಲಿಕ್ಕೆ ಹೇಳಿ ಯಾರು ನಮಗೆ ಮೆಡಿಸನ್ ಕೊಟ್ಟರಲ್ಲಾ ಅವ್ರ್ಗೆ ಹೇಳಿ ಇಂಫಾರ್ಮ್ ಮಾಡಿ ಆಯ್ತಾ